ಹಲೋ ನಮಸ್ತೆ ಹೇಳಿ ಅಣ್ಣ ಯಾರು ಹ್ಞೂ ಅಣ್ಣ ಹಣ್ಣಿನ ಅಂಗಡಿ ಇದೆ ಅಣ್ಣ ಹೇಳಿ ಅಣ್ಣ ಏನು ಅಣ್ಣ ಹಣ್ಣು ಗಿಣ್ಣು ಬೇಕಾಗಿತ್ತಾ ನಿಮಗೆ ಹಾಂ ಸರಿ ಅಣ್ಣ ಹಾಂ ಸರಿ ಅಣ್ಣ ಹಾಂ ಅಣ್ಣ ನಮ್ಮ ಹತ್ತಿರ ಚೆನ್ನಾಗಿರುತ್ತೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹೇಳಿ ತಗೊಂಡು ಹೋಗಿಬಿಡಿ ಯಾವಾಗ ಬೇಕು ಅಣ್ಣ ಈಗ ಬೇಕಾ ಇಲ್ಲ ಸ್ವಲ್ಪ ದಿನ ಆದ ಮೇಲೆ ಬೇಕಾ ಹಾಂ ಸರಿ ಅಣ್ಣ ಹಾಂ ಸರಿ ಹಾಂ ಪಸ್ಟ್ ನೀವು ಬನ್ನಿ ಅಣ್ಣ ನೋಡಿ ನೋಡಿ ಚೆನ್ನಾಗಿದ್ರೆ ತೊಗೊಂಡೋಗಿ ಯಾವಾಗ ಬರ್ತೀರ ಅವಾಗೊಂದು ಫೋನ್ ಮಾಡಿ ಅವೆಲ್ಲ ಇರುತ್ತೆ ನಿಮ್ಗೆ ಯಾವ್ದು ಬೇಕೋ ಅದು ತಗಂಡ್ ಹೋಗ್ರಿ ನಿಮ್ಮ ಮನೆಗೆ ಯಾವಾಗ ಫಂಕ್ಷನ್ ಅವಾಗ ತಗೊಂಡು ಹೋಗಿಬಿಡಿ ಅಣ್ಣ ಹಾಂ ಮಾತಾಡಿ ಅಣ್ಣ ಬನ್ನಿ ಬನ್ನಿ ಸಂಜೆ ಬನ್ನಿ ಅಣ್ಣ ಅಣ್ಣ ನೀವು ಪಸ್ಟ್ ಬನ್ನಿ ಆಮೇಲೆ ನಾವು ಅಜ್ಜೆಸ್ಟ್ ಮಾಡಿಕೊಂಡ್ ನೋಡಿ ನೋಡ್ಕೊಳಣ ಈ ರೇಟ್ ಅಷ್ಟು ಪಸ್ಟ್ ಬೇಡ ನೀವು ಪಸ್ಟ್ ಬನ್ನಿ ನೀವು ಬೇರೆ ಹಬ್ಬ ಏನೋ ಮನೆ ಪಂಕ್ಷನ್ ಅಂತಿದ್ದೀರಲ ಬನ್ನಿ ನೋಡ್ಕೊಳೋಣ

ಇಲ್ಲ ಇಲ್ಲ ನಾವು ಮಾಡ್ಸಿ ಕೊಡ್ತೀವಿ ನೀವು ಬನ್ನಿ ಪಸ್ಟ್ ಅಣ್ಣ ನೀವು ಸಂಜೆ ಬನ್ನಿ ಅಣ್ಣ ಮಾತಾಡ್ಕೊಳೊಣ ಎಷ್ಟು ಏನಂತೆಲ್ಲ ಒಂದು ಮಾತಾಡ್ಕೊಳೊಣ ಅಣ್ಣ ಎಲ್ಲಿ ಇಲ್ಲ ಅಣ್ಣ ನೀವು ಎಲ್ಲ ನಾವು ತಗೊಂಡು ತಂಗಡು ಮಡಗಿದೀವಿ ನೀವು ಯಾವಾಗ ಬರ್ತೀರೋ ಅವಾಗ ಒಂದು ಮಾತಲ್ಲಿ ಈಗ ನೀವು ಪ್ಯಾಕಿಂಗ್ ಮಾಡಿ ಅಂದ್ರೆ ಪ್ಯಾಕ್ ಮಾಡಿ ಮಡಗ್ತೀವಿ ಇಲ್ಲಾಂದ್ರೆ ನೀವೇ ಬನ್ನಿ ಅಲ್ಲಿ ಮಾಡ್ಕೊಳಣ ಪ್ಯಾಕು ನಿಮ್ಮ ಮುಂದೇನೆ ಮಾಡಿಕೊಡ್ತೀವಿ ಆಂ ಎಲ್ಲ ಚೆನ್ನಾಗಿರೋದು ಅಣ್ಣ ನಮ್ಮ ಹತ್ತಿರ ಎಲ್ಲ ಚೆನ್ನಾಗಿರೋದು ಅಣ್ಣ ನೀವು ಬಂದು ನೋಡಿ ಅಣ್ಣ ಸರಿ ನೀವು ಬಂದು ಒಂದು ಸರ್ತಿ ನೋಡಿ ನೀವು ಹೇಳಿದ ಮೇಲೇ ನಾವು ಪ್ಯಾಕ್ ಮಾಡಿ ಕೊಡ್ತೀನಿ ಎಷ್ಟು ರೇಟ್ ಏನಂತ ಆಂ ಸರಿ ಅಣ್ಣ ಇಲ್ಲ ನೀವು ನೀವು ಸಂಜೆ ಬನ್ನಿ ಇಲ್ಲಿ ಸಂಜೆ ಬಂದ್ಬಿಟ್ ನೋಡ್ಬಿಟ್ಟು ಎಷ್ಟೂಂತ ಏನಾರೂ ಮಾತಾಡ್ಬಿಟ್ಟು ನೀವು ಇಸ್ಕೊಂಡೋಗಿ ಹಾಂ ಸರಿ ಅಣ್ಣ ಟ್ಯಾ ಹಾಂ ಹೇಳಿ ಹೇಳಣ್ಣ ಹಾಂ ಟ್ಯಾಂಗ್ಸ್ ಅಣ್ಣ ಹಾಂ ಸ್ ಹಾಂ ಸಂಜೆ ಬನ್ನಿ ಅಣ್ಣ ಹಾಂ ಸರಿ ಟ್ಯಾಂಕ್ಸ್